ಹಲೋ ಬ್ಯಾಂಕವರಾ ವಿಕಾಸ ಆಶಾ ಬ್ಯಾಂಕವರಾ ಮ್ಯಾಮ್ ಮೇಡಮ್ ನಮಗೆ ಸಾಲ ಬೇಕಿತ್ತು ಇದು ಮಕ್ಳ ಎಜುಕೇಷನ್ನಿಗೋಸ್ಕರ ಸಾಲ ಬೇಕಿತ್ತು ಅದಕ್ಕೆ ಏನೇನು ನಾವು ತಗೊಂಬರಬೇಕು ಹಾಂ ಹಾಂ

ಏನು ಓದ್ತಾ ಏನು ಓದ್ತಿದ್ದಾರೆ ಅನ್ನೋದು ನೋಡಿಕೊಂಡು ಕೊಡ್ತೀರಾ ನೀವು

ಅದಕ್ಕೆ ನೀವು ಏನೇನು ಇಸ್ಕೊಂತೀರ ನಮತ್ತಿರ

ನಾವು ಅರ್ಜಿ ಸಲ್ಲಿಸೋಕೆ ನಿಮ್ಮತ್ತಿರನೇ ಬರಬೇಕಾ ಇಲ್ಲ ಆನ್ಲೈನಿಂದ ಇದನ್ನು ಮಾಡಬೇಕಾ

ಹಾಂ ನಾವು ಡಿಗ್ರಿ ಡಿಗ್ರಿ ಮಾಡ್ತಾಯಿದಿವಿ ಇವಾಗ ಅದಕ್ಕೆ ಎಷ್ಟು ನೀವು ಸಾಲ ಕೊಡ್ತೀರಾ ಎಜುಕೇಷನ್ ಇದು ಶಿಕ್ಷಣಕ್ಕಾಗಿ ಹಾಂ ನಾವು ಲೋನ್ ಇವಾಗ ನಿಮ್ಮತ್ತಿರ ಸಾಲ ತಗೊಂಡಿರ್ತೀವಿ ಅದು ನಾವು ಕಾಲೇಜ್ ಎಲ್ಲ ಮುಗಿದ್ಮೇಲೆ ನೀವು ಅದಕ್ಕೆ ಇಂಟ್ರಶ್ಟ್ ಅಂದರೆ ಬಡ್ಡಿ ಹಾಕ್ತಿರ ಇಲ್ಲ ಮುಂಚೆನೆ ಹಾಕ್ತಿರ ಅದನ್ನು

ಹಾಂ ಆಯಿತು ಮ್ಯಾಮ್ ಆಯಿತು ಮೇಡಮ್ ಹ್ಞೂ ಆಯಿತು ಮೇಡಮ್ ನಾಳೆ ಬರ್ತಿವಿ ನಾಳೆ ಇರ್ತೀರಾ ಆಯಿತು ಮೇಡಮ್